ಹಲೋ ಮೇಡಮ್ ನೀವೇನಾ ಫೋನ್ ಮಾಡಿದ್ದಿರಾ ನೆನ್ನೆ ಸಾಯಂಕಾಲ ಇವತ್ತು ಬರ್ತೀನಿ ಅಂತ ಹಾಂ ಹಾಂ ಹೌದೌದು ನಾನದೇ ಕಾಯ್ತಾ ಇದ್ದೆ ನಿಮಗೆ ಆವಾಗದಿಂದ ಸರಿ ನೀವು ಯಾವ ಫೇಶಿಯಲ್ ಫೇಶಿಯಲ್ ಮಾಡಿಸ್ತೀರಾ ಒಂದು ಮೂರು ಫೇಶಿಯಲ್ ಇದೆ ಇನ್ನೊಂದು ಶೆಹನಾಜ್ ಹುಸೇನಿದು ಫೇಶಿಯಲ್ ಇದೆ ಇನ್ನೊಂದು ಗೋಲ್ಡ್ ಫೇಶಿಯಲ್ ಇದೆ ಅಂದರೆ ನಿಮಗೇನಾದರೂ ಫಂಕ್ಷನ್ ಇದೆಯಾ ಹತ್ತಿರದಲ್ಲಿ ನಾಳೆ ನಾಡಿದ್ದು ಅಥವಾ ಈ ವಾರದಲ್ಲಿ ಹಾಂ ಅಂದರೆ ಜಾಸ್ತಿಯಾಗಿ ಎಲ್ಲ ಫಂಕ್ಷನ್ನೆಲ್ಲ ಇದ್ದರೆ ನೀವು ಗೋಲ್ಡ್ ಫೇಶಿಯಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅದು ಕಲರ್ ಎಲ್ಲ ಚೆನ್ನಾಗಿ ಲುಕ್ ಬರುತ್ತೆ ತುಂಬ ಜನ ಫಂಕ್ಷನ್ ಇದ್ದಾಗ ಎಲ್ಲ ಗೋಲ್ಡ್ ಫೇಶಿಯಲ್ ಮಾಡಿಸ್ತಾರೆ ಹಾಂ ಅಂದರೆ ಅದು ಒಂದು ಒಂದು ಮೂರ್ನಾಲ್ಕು ದಿನ ಒಂದು ವಾರ ಮೊದಲು ಮಾಡಬಹುದು ಆದರೆ ನಾವು ಬಿಸಿಲಿಗೆಲ್ಲ ನೀವು ಹೋಗೋದು ಬೇಡ ಅಂದರೆ ಒಂದು ಸ್ವಲ್ಪ ಎವಾಯ್ಡ್ ಮಾಡಿ ಬಿಸಿಲನ್ನು ಆದರೂ ಹೋಗಲೇಬೇಕಾದರೂ ಕೊಡೆ ಹಿಡ್ಕೊಂಡೋಗಿ ಅಂದರೆ ಡೈರೆಕ್ಟ್ ಇದು ಬ ಸೂರ್ಯನ ಕಿರಣ ತಾಗೋದು ಬೇಡ ಮತ್ತು ಆದಷ್ಟು ಒಂದು ಸೋಪೆಲ್ಲ ಹಾಕೋದು ಒಂದು ಸ್ವಲ್ಪ ಎವಾಯ್ಡ್ ಮಾಡಿ ಏನು ಫೇಶಿಯ ಫೇಸ್ವಾಶ್ ಇದ್ದರೆ ಅದನ್ನು ಹಾಕಬಹುದು ಮತ್ತು ನಿಮ್ಮ ಸ್ಕಿನ್ನೂ ಒಂದು ಸ್ವಲ್ಪ ಟ್ಯಾನ್ ಕಾಣಿಸ್ತಾ ಇದೆ ಅಂದರೆ ಈ ಟ್ಯಾನಿದು ತೆಗೆದುಬಿಟ್ರೆ ಒಂದು ಸ್ವಲ್ಪಾಗಿ ಇದಾಗುತ್ತೆ ಅದು ಗೋಲ್ಡ್ ಫೇಶಿಯಲಿನದು ಸರಿ ಇಫೆಕ್ಟ್ ಬರುತ್ತೆ ಅದೇ ಮತ್ತು ಅಂದರೆ ಟ್ಯಾನ್ ಕ್ಲೀನಪ್ಪೆಲ್ಲ ಆದ ಮೇಲೆ ಕ್ಲೀನಪ್ನೂ ಮಾಡಿಸಬೇಕು ಅಂದರೆ ಎಷ್ಟು ಸಮಯ ಆಯಿತು ತುಂಬ ಸಮಯ ಆಯಿತಾ ಇವಾಗ ಫೇಶಿಯಲ್ ಮಾಡದೆ ಅಂದರೆ ಜಾಸ್ತಿಯಾಗಿ ಒಂದು ತಿಂಗಳಿಗೆ ಒಂದ್ಸರ್ತಿನಾದರೂ ಈ ನಾವು ಹೆಂಗಸರೆಲ್ಲ ಕಿಚ ಅಡಿಗೆ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಾ ಅದೆಲ್ಲ ಹೊಗೆ ಇದು ಇದರದ್ದೆಲ್ಲ ಗ್ಯಾಸಿದು ಬಿಸಿಯೆಲ್ಲ ತಾಗಿ ಒಂದು ಸ್ವಲ್ಪ ಟ್ಯಾನ್ ಇರುತ್ತೆ ಸ್ಕಿನ್ ಅಂದರೆ ಒಂದು ಜಾಸ್ತಿ ಅಂದರೆ ತಿಂಗಳಿಗೆ ಒಂದ್ಸರ್ತಿನಾದರೂ ಕ್ಲೀನಪ್ ಮಾಡಿಸಬೇಕು ಹೆಂಗಸರು ಅಂದರೆ ನಾವೆಂಥದು ಹೊರಗಡೆ ಹೋಗಲ್ಲ ಬಿಸಿಲು ತಾಗಲ್ಲ ಆದರೂ ಗ್ಯಾಸ್ ಹತ್ತಿರ ನಿಂತು ಅಡಿಗೆಯೆಲ್ಲ ಮಾಡ್ತೀವಲ್ವಾ ಅದಕ್ಕೆ ಅದೇ ನಾನೇಳೋದಾದರೆ ನೀವು ಅದು ಕ್ಲೀನಪ್ ಮಾಡಿ ಗೋಲ್ಡ್ ಫೇಶಿಯಲ್ಸ್ನೇ ಮಾಡಿಸಿಬಿಡಿ ಮತ್ತು ನಿಮಗೆ ಹೇರ್ಕಟ್ ಯಾವುದು ಬೇಕಿತ್ತು ಬೋಬ್ ಹೇರ್ಕಟ್ ಬೇಕಾ ಸರಿ ಅಂದರೆ ಇವಾಗ ನಿಮ್ದು ಒಂದು ಸ್ವಲ್ಪ ಬೋಬ್ ಅಂದರೆ ಬರೀ ಅಂದರೆ ಬ್ಲಂಟಿದೆ ಅದನ್ನೊಂದು ಸ್ವಲ್ಪ ಇದನ್ನು ಮಾಡಿ ಇಲ್ಲಾಂದರೆ ನೀವು ನಿಮ್ಮ ಸ್ಟೆಪ್ ಕಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸತ್ತೆ ಮೇಡಮ್ ನಿಮ್ಮ ಮುಖಕ್ಕೆ ಸರಿ ಸರಿ ಹಾಂ ಅದೇ ಅದೇ ನನ್ ನೀವು ಒಂದು ಯಾವಾಗ ಬರ್ತಿರೋ ಒಂದು ಅರ್ಧ ಒಂದು ಗಂಟೆ ಮೊದಲು ಫೋನ್ ಮಾಡಿ ನನಗೆ ನಾನು ನಿಮಗೆ ಹೇಳ್ತೀನಿ ನಾನು ಫ್ರೀ ಇದ್ದೀನಾ ಆವಾಗ ಬನ್ನಿ ಅಂತ ಸರಿ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು ಓಕೆ